ಹಾಂ ಹೌದು ಹೇಳಿ ಏನು ಇದ್ಯಾರು ಮಾತ್ನಾಡೋದು

ಹಾಂ ಹೌದು ಅದು ನೀವು ವಾಟ್ಸಾಪ್ಪಲ್ಲಿ ಕಳಿಸಿದ್ರಲ್ಲ ಜಾತಕದ್ದು ಫೊಟೊ ಅದು ನೀವೇ ಕಳಿಸಿದ್ದಾ ಓಹ್ ಹೌದಾ ಹೇಳಿ ಯಾವಾಗ ಅಂದರೆ ನಾನು ಮೂಹೂರ್ತ ನೋಡಿದ್ದೆ ಅದಕ್ಕೆ ಅದಕ್ಕೆ ಒಳ್ಳೆಯ ದಿನ ಯಾವಾಗ ಅಂದರೆ ಫೆಬ್ರವರಿಯಲ್ಲಿ ಫಸ್ಟ್ ವೀಕಲ್ಲಿ ಮಾಡ್ಬೌದು ಓಹ್ ಹೌದಾ ಬೇಗ ಆಗ್ತದಾ ಹಾಂ ಎರಡು ಮೂರು ತಿಂಗಳು ಆಂ ಹೌದಾ ನಿಮಗೆ ಟೈಮ್ ಬೇಕಾ ಓಹ್ ಹೌದಾ ಹಾಗಾದರೆ ನೀವು ಮೇಯಲ್ಲಿ ಮೇ ಹನ್ನೊಂದು ಹತ್ತು ಮತ್ತೆ ಒಂಬತ್ತು ಇದು ಮೂರು ಮೂರು ದಿನ ಒಳ್ಳೆಯದುಂಟು ನೀವು ಯಾವ ದಿನದಲ್ಲಿ ಇಡ್ತೀರ ಹಾಂ ಹೌದಾ ಹಾಂ ಹಾಗಾದರೆ ಮೇ ಒಂಬತ್ತಕ್ಕೆ ಇಡುವ ಅಲ್ಲವಾ

ಹಲೋ ಹೇಳಿ ಹೇಳಿ ಹಾಂ ಹೌದು ಇಲ್ಲ ತೊಂದರೆ ಅಂತ ಏನು ಇಲ್ಲ ಆದರೆ ನೀವು ಮದುವೆ ಆದ ಮೇಲೆ ಒಂದು ಅಂದರೆ ಒಂದು ವಾರದ ಮದುವೆ ಆಗಿ ಒಂದು ವಾರ ಕಳೆದ ಮೇಲೆ ಒಂದು ಪೂಜೆ ಯಾವುದು ಯಾವ್ದಾದ್ರ್ ಒಂದು ಪೂಜೆ ಇಡಿ ಅಂದರೆ ಸತ್ಯನಾರಾಯಣ ಪೂಜೆ ಇಟ್ಟರೆ ಇನ್ನೂ ಒಳ್ಳೆಯದು

ಹಾಗೆ ಮತ್ತೇನಾದರೂ ಕೇಳ್ಲಿಕ್ಕೆ ಇತ್ತಾ ಬೇರೆ ಇಲ್ಲ ಬೇರೆ ಏನೂ ತೊಂದರೆ ಇಲ್ಲ ಆದರೆ ಒಮ್ಮೆ ನೀವು ನನ್ನ ನನ್ನನ್ನು ಅಂದರೆ ಮೀಟ್ ಆಗಿ ಬಂದು ಭೇಟಿ ಕೊಡಿ ಅದೆ ಹಾಂ ಕೆಲವು ಅಂದರೆ ಕೆಲವು ವಿಷ್ಯಗಳನ್ನ ನಾವು ಹೀಗೆ ಮೊಬೈಲಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲವಾ ಹ್ಞೂ ಅದು ನೇರ ನೇರ ಭೇಟಿಯಾಗಿಯೇ ನಾವು ತಿಳಿಸಬೇಕಾಗ್ತದೆ ಹಾಂ ಹಾಗಾಗಿ ನೀವು ನಿಮಗೆ ಯಾವಾಗಾದರೂ ಅಂದರೆ ವಿರಾಮ ಇದ್ದಲ್ಲಿ ನೀವು ಬಂದು ಭೇಟಿ ಆಗ್ಬೌದು ನಿಮಗೆ ಗೊತ್ತಿದೆ ಅಲ್ಲವಾ ನನ್ನ ನನ್ನ ವಿಳಾಸ ನಿಮಗೆ ಗೊತ್ತಿದೆ ಅಲ್ಲವಾ ಆಂ ಬರು ಆಂ ಬರುವ ಮುಂಚೆ ಒಂದು ನಮಗೆ ಕಾಲ್ ಮಾಡಿ ಆಂ ಆಯ್ತು ಆಯ್ತು ಆಂ ಆಯ್ತು ಆಯಿತು ಸರಿ ಸರಿ